ನನ್ನದು ಒಂದು ಚಿಕ್ಕ ಹಳ್ಳಿ ಚಿಕ್ಕ ಹಳ್ಳಿ ಅಂದ ಮೇಲೆ ಚಿಕ್ಕ ಚಿಕ್ಕ ಗೂಡಂಗಡಿಗಳಿರ್ತವೆ ಕಿರಾಣಿ ಅಂಗಡಿಗಳು ಹೆಸ್ರು ಹೇಳಿಕೊಂಡು ಸಣ್ಣ ಗೂಡಂಗಡಿ ಅಥವಾ ಡಬ್ಬಿ ಅಂಗಡಿಗಳು ಇಲ್ಲಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಇಲ್ಲಿ ಚಿಕ್ಕ ಗೂಡಂಗಡಿಗಳಾದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನ ದಿನಸಿಗಳನ್ನ ಇಡತಕ್ಕಂಥದ್ದು ಕಡಿಮೆ ತುರ್ತಾಗಿ ಗ್ರಾಮೀಣ ಜನರಿಗೆ ಅಗತ್ಯವಾಗಿ ಸಿಗತಕ್ಕಂಥ ಬೇಕಾಗತಕ್ಕಂತಹ ಉತ್ಪನ್ನಗಳಾಗಿರತಕ್ಕಂತಹ ತಂಬಾಕು ಉತ್ಪನ್ನಗಳನ್ನ ಇಟ್ಟಿರ್ತಾರೆ ತಿಂಡಿ ತಯಾರಿಸ್ಲಿಕ್ಕೆ ಬೇಕಾಗತಕ್ಕಂತಹ ಸಾಮಾಗ್ರಿಗಳನ್ನ ಇಟ್ಟಿರ್ತಾರೆ ಹೆಣ್ ಮಕ್ಕಳಿಗೆ ಬೇಕಾಗತಕ್ಕಂತಹ ಪಿನ್ನು ಹೇರ್ಪಿನ್ನು ಟೇಪು ಈ ತರಹದ ಅಗತ್ಯವಾದ ಕೆಲವು ವಸ್ತುಗಳನ್ನಿಟ್ಟಿರ್ತಾರೆ ಹಾಗೆನೆ ಅಲ್ಲಿ ಕಾಲಕ್ಷೇಪದ ಸಂಬಂಧ ಮಂಡಕ್ಕಿ ಮಿರ್ಚಿ ಬ್ರೆಡ್ಗಳಂತಹ ತಿನಿಸುಗಳನ್ನ ತಯಾರಿಸಿ ಒದಗಿಸ್ತಾರೆ ತೆಂಗಿನಕಾಯಿ ಅಕ್ಕಿಯಂತಹ ಸಾಮಾಗ್ರಿಗಳನ್ನೂ ಸಹ ಅಲ್ಲಿ ಲಭ್ಯ ಇರುತ್ತೆ ಸೊ ಹಾಗಾಗಿ ಇಷ್ಟರ ನಡುವೆ ನಾನು ಹಳ್ಳಿಯಲ್ಲಿನ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಏನಾದರೂ ಸಾಮಾಗ್ರಿಗಳನ್ನ ಖರೀದಿಸಿದ್ದಾದ್ರೆ ನಾನು ಚೌಕಾಸಿ ವ್ಯಾಪಾರಕ್ಕೆ ಹೋಗೋದಿಲ್ಲ ಹಣವನ್ನು ಖರೀದಿಯ ಸಮಯದಲ್ಲೆ ನಗದಾಗಿ ಪಾವತಿಸಿ ಸಾಮಾಗ್ರಿಗಳನ್ನ ಕೊಂಡು ತರ್ತೇನೆ